ನಮ್ಮ ತೋಟದಲ್ಲಿ ಬೆಳೆದ ಹಣ್ಣು ಬಾಳೆ ಬಾಳೆಹಣ್ಣು ಆಗಿದೆ ನಮ್ಮ ತೋಟದಲ್ಲಿ ಅದನ್ನು ನಾವು ಹೊರಗೆ ಕೊಡುವುದಿಲ್ಲ ಮನೆಯ ಹತ್ತಿರ ನಾ ಎಲ್ಲರಿಗೂ ಕೊಟ್ಟು ನಾವು ತಿನ್ನುತ್ತೇವೆ ಹಾಗೆಯೇ ಹೂವಿನ ಗಿಡಗಳು ಕೂಡ ಇದೆ ಗುಲಾಬಿ ಗಿಡ ಕಾಕಡ ಗಿಡ ಅಬ್ಬಮಲ್ಲಿಗೆ ಗಿಡ ಹೀಗೆ ಇದೆ ಅಬ್ಬಮಲ್ಲಿಗೆಯನ್ನು ನಾವು ಹೀಗೆಯೇ ದೇವಸ್ಥಾನಕ್ಕೆಲ್ಲ ಕೊಡುತ್ತೇವೆ ಹಾಗೆಯೇ ಅದನ್ನು ಮಾಲೆ ಮಾಡಿ ಅಂಗಡಿಗೂ ಕೊಡ್ತ್ ಜಾಸ್ತಿ ಹೂವಾದರೆ ಅಬ್ಬ ಮಲ್ಲಿಗೆಯನ್ನು ಅಂಗಡಿಗೆ ಕೊಡ್ತೇವೆ ಹಾಗೆಯೇ ಅಲ ವೀರದ ಗಿಡ ಕೂಡ ಇದೆ ನೆಟ್ಟಿದ್ದೇನೆ ಅಲ ವೀರದ ಗಿಡ ಕೂಡ ಅದರಲ್ಲಿ ಮದ್ದಿಗೆ ಉಪಯೋಗ ಆಗ್ತಾ ಇದೆ ಯಾರಾದರೂ ಕೇಳಿದರೆ ಮದ್ದಿಗೆ ಕೊಂಡೋಗ್ತಾರೆ ಕೊಡ್ತೇವೆ ನಾವು ಹಾಗೆಯೇ ಬಿಲ್ವಪತ್ರದ ಗಿಡ ಕೂಡ ಇದೆ ಮರ ಕೂಡ ಇದೆ ನಮ್ಮ ಮನೆಯಲ್ಲಿ ಬಿಲ್ವಪತ್ರದ ಅದು ಕೂಡ ಮದ್ದಿಗೆ ಕೂಡ ಆಗ್ತದೆ ಹಾಗೆ ದೇವಸ್ಥಾನಕ್ಕೆ ಈಶ್ವರ ದೇವರಿಗೆ ನಾವು ಕೊಡ್ತೇವೆ ಹಾಗೆ ಎಲ್ಲ ಥರದ ಹೂವಿನ ಗಿಡಗಳೆಲ್ಲ ಇವೆ ದಾಸವಾಳ ಹೀಗೆ ಹಾಗೆಯೇ ವೀಳ್ಯದೆಲೆ ವೀಳ್ಯದೆಲೆ ಕೂಡ ಇದೆ ವೀಳ್ಯದೆಲೆ ಕೂಡ ಯಾರಿಗೂ ಬೇಕಾದರೆ ಕೊಡುತ್ತೇವೆ ಅಂಗಡಿಗೆ ಕೊಡುವುದಿಲ್ಲ ಮಾತ್ರ ಯಾರಿಗೆ ಹೀಗೆ ತಿನ್ನುವವರಿಗೆ ಮನೆಯ ಬದಿಯವರಿಗೆಲ್ಲ ಕೊಡುತ್ತೇವೆ ಹಾಗೆ ಹಣ್ಣು ಸೀತಾಫಲ ಕುಡ ಆಗ್ತದೆ ಸೀತಾಫಲ ಕೂಡ ನಾವು ಮನೆ ಹತ್ತಿರವೇ ಕೊಡು ಎಲ್ಲರಿಗೆ ಹಣ್ಣಾದ ಮೇಲೆ ಕೊಡುತ್ತೇವೆ ಹೀಗೆ ಹೂವಿನ ಪಪ್ಪಾಯಿ ಗಿಡ ಕುಡ ಇದೆ ಪಪ್ಪಾಯಿ ಗಿಡದಲ್ಲಿ ಕುಡ ಪಪ್ಪಾಯಿ ಆದಾಗ ಅಂಗಡಿಗೆ ನಾವು ಕೊಡುವುದಿಲ್ಲ ಅದನ್ನು ಹೀಗೆಯೇ ಮನೆಯ ಹತ್ತಿರದವರಿಗೆಲ್ಲ ಹಣ್ಣಾದಾಗ ಕೊಡುತ್ತೇವೆ ಕಾಕಡ ಹೂ ಕೂಡ ಇದೆ ಕಾಕಡ ಹೂವನ್ನು ಕೂಡ ನಾವು ದೇವರಿಗೆ ಇದು ಮಾಡಿ ದೇವರಿಗೆ ಮಾಲೆ ಮಾಡಿ ಕೊಡುತ್ತೇವೆ ಜಾಸ್ತಿ ಹೂವಾದರೆ ಅಂಗಡಿಗೆ ಕೊಡುತ್ತೇವೆ ಹಾಗೆಯೇ ತುಲಸಿ ಗಿಡ ಕೂಡ ನಾವು ತುಂಬ ನೆಟ್ಟಿದ್ದೇವೆ ತುಲಸಿ ಗಿಡ ಕೂಡ ದೇವರಿಗೆ ಕೊಂಡೋಗ್ತಾರೆ ವೆಂಕಟರಮಣ ದೇವಸ್ಥಾನ ದೇವರಿಗೆ ಕೊಂಡೋಗ್ತಾರೆ ಹಾಗೆಯೇ ಕೆಲವು ಥರದ ಹೂವಿನ ಗಿಡ ನಮ್ಮ ದಾಸ್ವಾಳದ ಗಿಡಗಳೆಲ್ಲ ಇದೆ ಅದನ್ನೆಲ್ಲ ನಾವು ದೇವರಿಗೆ ಇಡಲು ಉಪಯೋಗಿಸುತ್ತೇವೆ ಜಾಜಿ ಹೂವಿನ ಗಿಡ ಕೂಡ ಇದೆ ಜಾಜಿ ಹೂವಿನ ಗಿಡದ ಜಾಜಿ ಆಗುವಾಗ ನಾವು ದೇವರಿಗೆಯನ್ನು ದೇವರಿಗೆ ಕೊಡುತ್ತೇವೆ ಅದನ್ನು ಹಾಗೆ ಹಣ್ಣು ಇವೆ ಹರಿವೆ ಬಸಲೆ ತರ್ಕಾರಿಗಳನ್ನು ಕೂಡ ಮಾಡುತ್ತೇವೆ ಬದನೆ ಹೀಗೆ ಎಲ್ಲ ಮಾಡುತ್ತೇವೆ ಮಾಡಿ ಹೆಚ್ಚಾದರೆ ಅಂಗಡಿಗೆ ಕೊಡುತ್ತೇವೆ ಬೆಂಡೆ ಬೆಂಡೆಕಾಯಿ ಹಾಗೆ ಮನೆ ಹತ್ತಿರದವರಿಗೆ ಕೂಡ ಕೊಡುತ್ತೇವೆ ನಾವು ತರಕಾರಿಗಳನ್ನು ಹರಿವೆ ಟೊಮೆಟೊ ಹೀಗೆ ಅಲಸಂಡೆ ಈಗ ಹೀಗೆ ಥರ ಥರದ ಹಣ್ಣು ತರಕಾರಿಗಳನ್ನು ಮಾಡುತ್ತೇವೆ ನಾವು ಹೀಗೇ ಎಲ್ಲ

ಹೂಗಳನ್ನು ಕೂಡ ಹಾಗೆ ಮತ್ತು ಮದ್ದಿನ ಗಿಡ ಸಂಬ್ರಬಳ್ಳಿ ಅಂತ ಇದೆ ಅದನ್ನು ಕೂಡ ನಾವು ಯಾರಿಗೆ ಯಾ ನಮ್ಮ ಮನೆಯಲ್ಲಿ ಯಾ ಈಗ ಶೀತ ಜ್ವರ ಏನಾದರೂ ಅದನ್ನು ಬಿಸಿ ಮಾಡಿ ಇಡಲು ಹಣೆಗೆ ಇಟ್ಟರೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ ಅದನ್ನು ಕೂಡ ನೆಟ್ಟಿದ್ದೇವೆ ಅದನ್ನು ಕೂಡ ಮನೆ ಹತ್ತಿರದವರೆಲ್ಲ ಕೊಂಡೋಗ್ತಾರೆ ಹಾಗೆಯೇ ಕೆಲವು ಥರದ ಗಿಡಗಳು ಇವೆ ಇದೆ ನಮ್ಮ ಹತ್ರ ಹೂವಿನ ಗಿಡ ಅದನ್ನಾವು ಹೆ ದೇವರಿಗೆಲ್ಲ ಉಪಯೋಗಿಸುತ್ತೇವೆ ಅ ಷ್ಟೆ